ನನಗೆ ನೋವೆಲ್ಗಳನ್ನ ಮತ್ತೆ ಕಾದಂಬರಿಗಳು ಮತ್ತೆ ನ್ಯೂಸ್ ಪೇಪರ್ನೋದೋ ಇದೆಲ್ಲ ನನಗೆ ತುಂಬ ಇಷ್ಟ ಏಕೆಂದ್ರೆ ನನಗೆ ನೋವೆಲ್ಗಳಲ್ಲಿ ನಂಗೆ ಏನಿಷ್ಟ ಅಂದರೆ ಇವಾಗ ನಾವು ಯಾವ್ದಾರ ಒಂದು ಬುಕ್ಗಳನ್ನ ಓದ್ಬೇಕಾದ್ರೆ ಅದ್ರಿಂದ ನಮಗೆ ಶ್ ಅದರಲ್ಲೇ ಎಷ್ಟೋ ಜ್ಞಾನ ಸಿಗುತ್ತೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಈಗೆ ನಾನು ನಾನು ತುಂಬನೇ ನೋವೆಲ್ಸ್ಗಳನ್ನ ಓದ್ತಾಯಿರ್ತೀನಿ ಅದ್ರಲ್ಲೂ ಕೂಡ ನಾನು ಶರ್ಲಾಕ್ ಓಮ್ಸ್ ಅನ್ನೋ ಒಂದು ನೋವೆಲ್ನ ಓದ್ತೀನಿ ಅದು ನನಗೆ ಸ್ಟಾರ್ಟಿಂಗ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಏಕೆಂದ್ರೆ ಅದ್ರಲ್ಲಿ ಬರೀ ಕ್ರೈಮ್ಗಳು ಬಗ್ಗೆ ಇರುತ್ತೆ ಅಂತ ನನಗೆ ಇಷ್ಟ ಆಗಲಿಲ್ಲ ಆನಂತರ ನನಗೆ ತಿಳಿದು ಬಂತು ಫುಲ್ ಬುಕ್ ಓದಿದಾಗ ನನಗೆ ಅದು ನನ್ನ ಒಂದಿಗೆ ಒಂದು ಜ್ಞಾನವೇ ಸಿಕ್ತು ಏನೆಂದರೆ ಇವಾಗ ಒಂದು ಪ್ರಾಲಮ್ ಇದ್ದರೆ ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು ನಾವ ಯಾವ ರೀತಿ ತಲೆ ಉಪ್ಯೋಗಿಸ್ಬೇಕು ಅನ್ನೋದು ನನಗೆ ಆ ಕಾದಂಬರಿಯಲ್ಲಿ ನನಗೆ ತಿಳಿದು ಬಂತು ಏಕೆಂದ್ರೆ ಒಬ್ಬ ಮನುಷ್ಯ ಇವಾಗ ಒಂದು ಒಂದು ಪಾಯಿಂಟ್ ಆಫ್ ವೀವಲ್ಲಿ ನಾವು ಯೋಚನೆ ಮಾಡ್ಬಾರ್ದು ಸ್ ಎಲ್ಲ ಪಾಯಿಂಟ್ ಆಫ್ ವೀವಲ್ಲು ನಾವು ಯೋಚನೆ ಮಾಡಿದಾಗ ಒಂದು ಪ್ರಾಬ್ಲಮ್ಗೆ ಸೊಲ್ಯುಷನ್ ಸಿಗುತ್ತೆ ಮತ್ತೆ ಆ ಇವಾಗ ಯಾವ್ದಾರ ಒಂದು ಕ್ರೈಮ್ ನಡೆದಿದೆ ಅದಕ್ಕೆ ಯಾರು ಮಾಡಿದ್ದಾರೆ ಅಂತ ನಾವು ತುಂಬ ಈಸಿಯಾಗಿ ನಾವು ಕಂಡಿಡ್ಕೊಳ್ಳೋಕೆ ಈ ಪುಸ್ತಕ ನಮಗೆ ತುಂಬನೇ ಯೂಸ್ ಆಗುತ್ತೆ ಮತ್ತೆ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ